ಅಣ್ಣಾ ಕಾರಂಜಿ ಕಡೆ ಬರ್ತೀರಾ ಹೂಂ ಸರಿ ಅಣ್ಣ ಅಣ್ಣಾ ಕ್ಯಾಶಾ ಇಲ್ಲ ನಿಮ್ಮ ಹತ್ರ ಏನೋ ಆನ್ಲೈನ್ ಪೇಮೆಂಟಾ ಎರಡೂ ಐತಾ ಹೂಂ ಸರಿ ನಡೀರಿ ಅಣ್ಣ ಆಂ ಜಯನಗರ ಪ್ಲೇಸು ಓಕೆ ಹಾಂ ಸರಿ ಅಣ್ಣಾ ಹೀಗೆ ಇಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಸ್ಟೈಟ್ ಹೋಗಿಬಿಟ್ಟು ಮತ್ತೆ ಲೆಫ್ಟ್ ತೊಗೊಂಡು ಮತ್ತೆ ಸ್ಟೈಟ್ ಹೋಗಿ ಮತ್ತೆ ಲೆಫ್ಟ್ ಬನ್ನಿ ಇಲ್ಲ ಲೊಕೇಶನ್ ತೊಗೊಳಿ ಲೊಕೇಶನ್ ಕೊಡ್ತೀನಿ ಒಂದು ನಿಮಿಷ ಇರಿ ಹಾಗೇ ಇರಿ ಹಾಂ ಸ್ ತೊಗೊಳಿ ಈ ಲೊಕೇಶನ್ ತೊಗೊಂಡು ಇದೇ ಲೊಕೇಶನಲ್ಲಿ ಹೋಗಿ ಜಯನಗರ ಫೋರ್ತ್ ಬ್ಲಾಕ್ ನನ್ನದು ಹೂಂ ಅಲ್ಲೇ ಡ್ರಾಪ್ ಮಾಡಿ ನನ್ನ ಹೂಂ ಓಕೆ ಅಣ್ಣಾ ಓಕೆ ಇಲ್ಲ ಇನ್ನೂ ಮುಂದೆ ಹೋಗಿ ಮುಂದೆ ಸಿಗ್ನಲ್ ಬರುತ್ತೆ ನೋಡಿ ಸಿಗ್ನಲ್ ಹತ್ತಿರ ಹೋಗಿಬಿಟ್ಟು ಲೆಫ್ಟ್ ತೊಗೊಳಿ ಇಲ್ಲ ಲೊಕೇಶನ್ ಸ್ವಲ್ಪ ಪ್ರಾರ್ಬ್ಲಮ್ ಇದೆ ತೋರಿಸೋದಿಲ್ಲ ಸರಿಯಾಗಿ ನಾನು ಲೊಕೇಶನ್ ಹೇಳ್ತೀನಿ ಹೋಗಿ ಹಾಗೇ ಹೋಗಿ ಇಲ್ಲಿ ರೈಟ್ ತೊಗೊಂಡು ಸ್ಟೈಟ್ ಹೋಗಿ ಹೂಂ ಮುಂದೆ ಲೊಕ್ ಹೂಂ ಮುಂದೆ ಸ್ಟ್ ಮುಂದೆ ಸಿಗ್ನಲ್ ಬರುತ್ತೆ ಸಿಗ್ನಲ್ಲಿಂದ ಲೆಫ್ಟ್ಗೆ ಹೋಗಿ ಸ್ಟೈಟ್ ರೋಡು ಅಲ್ಲಿ ಲೆಫ್ಟಲ್ಲಿ ನಿಲ್ಲಿಸಿ ಹಾಂ ಓಕೆ ಅಣ್ಣ ಅಣ್ಣಾ ಎಷ್ಟಾಯಿತು ಎಷ್ಟು ಒನ್ ಟ್ವಂಟಿನಾ ಸರಿ ನನ್ನತ್ರ ಕ್ಯಾಶ್ ಇದೆ ಟೂ ಹಂಡ್ರೇಡ್ ಇದೆ ಹಾಂ ಚೇಂಜ್ ಕೊಡಿ ಏಯ್ಟಿ ರುಪೀಸ್ ಹಾಂ ಓಕೆ ಅಣ್ಣ ಅಣ್ಣಾ ಒನ್ ಟ್ವಂಟಿ ಆಗಿರೋದು ಏಯ್ಟಿ ರುಪೀಸ್ ಚೇಂಜ್ ಕೊಡಿ ಓಕೆ ಸರ್ ತ್ಯಾಂಕ್ ಯೂ ಸರ್